ನಾನು ಅಮೆಝಾನ್ನಲ್ಲಿ ಫೋನನ್ನು ಬುಕ್ ಮಾಡಿದೆ ಅದು ಎರಡು ಮೂರು ದಿನಗಳ ನಂತರ ಬಂತು ಅದು ಪ್ಯಾಕಿಂಗು ತುಂಬ ಚೆನ್ನಾಗೇ ಇತ್ತು ಅದು ನನಗೆ ಬಹಳ ಇಷ್ಟ ಆಯಿತು ನನ್ನ ಫ್ರೆಂಡು ನನ್ನ ಗೆಳತಿ ಮೊಬೈಲು ಬ್ಲಾ ಕಪ್ಪು ತಗೋ ಅಂತೇಳದ್ಲು ನಾನು ಇಲ್ಲ ನನಗೆ ವೈಟ್ ಇಷ್ಟ ಅಂತ ಹೇಳಿ ನಾನು ವೈಟನ್ನು ತಗೊಂಡೆ ಮತ್ತು ಅದರಲ್ಲಿ ತುಂಬ ಇಷ್ಟ ಆಗಿದ್ದು ನನಗೆ ಫೋನ್ ಕಾಲ್ಸು ಫೋಟೋಸು ವಿಡಿಯೋಸು ಎಲ್ಲ ತುಂಬ ಚೆನ್ನಾಗೈತೆ ನನಗೆ ತುಂಬ ಮೆಮೊರಿ ಫೋಟೋಸ್ ಎಲ್ಲನು ಸಿಗುತ್ತೆ ಮತ್ತು ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗೆ ಮತ್ತು ತುಂಬ ಉಪಯೋಗ ಮಕ್ಕಳು ಅದರಲ್ಲಿ ಓಮರ್ಕ್ ಎಲ್ಲ ಬರ್ಕೊತಾರೆ ನೋಡಿಕೊಂಡು ವಾಟ್ಸಾಪಲ್ಲೂ ಯೂಸ್ ಮಾಡಿಕೊಂಡು ಟೀಚರ್ಸ್ ಎಲ್ಲ ಕಳಿಸ್ತಾರೆ ಫ್ರೆಂಡ್ಸ್ ಕಳಿಸ್ತಾರೆ ಅದರಲ್ಲೆಲ್ಲಾ ಅವರು ನೋಡಿಕೊಂಡು ನೀಟಾಗಿ ಓದ್ತಿದ್ದಾರೆ ಮತ್ತು ನಾವು ಫೋಟೋ ತಗೊಂತಿರಿ ಎಲ್ಲಾದ್ರೂ ಬೇರೆ ಕಡೆ ಟ್ರಿಪ್ ಹೋಗ್ತಿರಿ ಅಲ್ಲೆಲ್ಲನು ನೆನಪಿಗೋಸ್ಕರ ಫೋಟೋ ತಗೊಂತಿರಿ ಫೋಟೋ ತಗೊಂಡು ಮತ್ತು ಬಂದು ಅದನ್ನು ನೆನ್ಪಿಗೋಸ್ಕರ ಇಟ್ಕೊತಿರಿ ಫೋಟೋಸು ಮತ್ತು ಆದರೆ ನಮಗೆ ಯಾರ್ಗಾದ್ರೂ ಅರ್ಜೆಂಟಾಗಿ ಯಾರ್ನಾದ್ರೂ ಮೀಟ್ ಮಾಡೋಕ್ಕಾಗಲ್ಲ ಅಂದರೆ ಫೋನ್ ಮಾಡಿ ಮಾತಾಡ್ತೀರಿ ಮತ್ತು ನಮ್ಮಮ್ಮಾಗೆ ಮತ್ತು ನಮ್ಮ ಅಕ್ಕಗೆ ಎಲ್ಲರ್ಗು ಕಷ್ಟ ಸುಖ ಹೇಳ್ಬೇಕಂದ್ರೆ ನಾವು ಅವ್ರ ಹತ್ರ ಶೇರ್ ಮಾಡಬೇಕಂದ್ರೆ ಫೋನಲ್ಲಿ ಮಾತಾಡ್ತೀರಿ ಮತ್ತು ನಾವು ಅದರಲ್ಲಿ ವಿಡಿಯೋಸ್ ಮಾಡ್ತೀರಿ ಮತ್ತು ನಾವೆಲ್ಲಾದ್ರೂ ನಮ್ಮನೆಯವ್ರೆಲ್ಲಾದ್ರೂ ಹೋಗಿದ್ದಾರಂದ್ರೆ ಇನ್ನೂ ಬಂದಿಲ್ಲಾಂದರೆ ನಾವು ಫೋನ್ ಮಾಡಿ ಎಲ್ಲಿದ್ದೀರಾ ರೀ ಯಾವಾಗ ಬರ್ತಿರಾ ಊಟಕ್ಕೆ ಏನು ಎತ್ತ ಅಂತ ನಾವು ವಿಚಾರ್ಸ್ತೀರಿ ಅದರಿಂದ ಫೋನೂ ತುಂಬ ಅನುಕೂಲ್ವಾಗೈತೆ ಮತ್ತು ನಮಗೆ ವಿಡಿಯೋಗಳು ನಮ್ಮ ಮಗಳು ಡ್ಯಾನ್ಸ್ ಕ್ಲಾಸಲ್ಲಿದ್ದಾಳೆ ಅದು ವಿಡಿಯೋ ಎಲ್ಲ ಮಾಡ್ತೀರಿ ನಾವು ವಿಡಿಯೋ ಮಾಡಿ ನೋಡ್ತೀರಿ ಯಾವಾಗಲೂ ನಮ್ಮ ಮಗ್ಳು ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ ಆಮೇಲೆ ಭರ್ತ್ನಾಟ್ಯ ಯಾವ ಥರ ಮಾಡ್ತಾಳೆ ಮತ್ತೆ ಡ್ಯಾನ್ಸು ಯಾವ ಥರ ಮಾಡ್ತಾಳೆ ಅಂತೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡು ಬಂದು ನಮ್ಮ ಮಗ್ಳಗೆ ನಮ್ಮ ಮನೆಯವ್ರಿಗೆ ತೋರ್ಸ್ತೀರಿ ಮತ್ತು ನಮ್ಮ ಮಗ ಸ್ಕೂಲಲ್ಲಿ ಸರಿಯಾಗಿ ಪಾಠ ಕೇಳಲಿಲ್ಲ ಅಂದರೆ ಆನ್ಲೈನಲ್ಲಿ ಕೇಳ್ತೀರಿ ಮತ್ತು ನಮ್ಮ ಮಗಳು ಇವಾಗ ಸೆಕೆಂಡ್ ಪಿ ಯು ಸೆಲಿ ಓದ್ತಿದ್ದಾಳೆ ಅವ್ಳಿಗೆ ಅರ್ಥ ಆಗಲ್ಲಮ್ಮಾ ನನಗೆ ಸಾರ್ ಮಾಡಿರೊ ಪಾಠ ಅನ್ಬಿಟ್ಟು ಮನೆಗೆ ಬಂದು ಗೂಗಲಲ್ಲಾಕಿ ಅವರು ನೀಟಾಗಿ ಗೂಗಲಲ್ಲಿ ಪಾಠ ಕೇಳ್ತಾರೆ ಮತ್ತು ಪಾಠ ಕೇಳ್ತಾರೆ ಮತ್ತು ಕ್ವಷನ್ ಆನ್ಸರು ತೆಗಿತಾರೆ ಅದರಲ್ಲಿ ಫೋನಲ್ಲಿ ಗೂಗಲಲ್ಲಾಕಿ ಯಾವ ವರ್ಷದ್ದು ಯಾವುವು ಇದ್ರದು ಅರ್ಧ ವಾರ್ಷಿಕ ಪರೀಕ್ಷೆದಾ ಮೇಲೆ ಪರೀಕ್ಷೆದಾ ಅಂತೇಳ್ಬಿಟ್ಟು ತೆಗದು ಆ ವರ್ಷ ಪರೀಕ್ಷೆದು ನೀಟಾಗಿ ಓದ್ಕೊತಾಳವ್ಳು ಆ ಥರ ಫೋನಿಂದ ಅವ್ಳಿಗೂ ಉಪಯೋಗ ಐತೆ ಮತ್ತು ಫ್ರೆಂಡ್ಸು ಎಲ್ಲ ಮೆಸೇಜ್ ಮಾಡ್ಕೊತಾರೆ ಇವತ್ತು ಯಾವ ಸಬ್ಜೆಟ್ಟಿದೆ ಯಾವ ಏನೇನು ಪಾಠ ಮಾಡ್ತಾರೆ ಯಾವುದು ಬುಕ್ಸ್ ತಗೊಣೋಗ್ಬೇಕು ಅಂತ ಫೋನ್ ಮಾಡ್ಕೊತಾರೆ ನಾವು ಅಷ್ಟೆ ಸಂಘದಲ್ಲಿದ್ದೀರಿ ಸಂಘದ್ದು ಒಂದು ಗ್ರೂಫ್ ಮಾಡಿದ್ದಾರೆ ಫೋನಲ್ಲಿ ಆ ಗ್ರೂಫಲ್ಲಿ ಸಂಘದಿರ ಡೇಟು ಎಷ್ಟು ಅಮೌಂಟ್ ಕಟ್ಟಬೇಕು ನೀವು ಏ ಬಂದಿಲ್ಲಾಂದರೆ ಎಷ್ಟು ಫೈನ್ ಬೀಳ್ತೈತೆ ಅಂತೇಳ್ಬಿಟ್ಟು ಎಲ್ಲ ಮೊಬೈಲಲ್ಲಿ ಕಳಿಸ್ತಾರೆ ನಾವದನ್ನು ಮೊಬೈಲಲ್ಲಿ ನೀಟಾಗಿ ನೋಡಿಕೊಂಡು ಹೋಗಿ ಕಟ್ತೀರಿ ಅಮೌಂಟ್ ಕಟ್ತೀರಿ ಸಂಘಕ್ಕೆ ಮತ್ತು ನಮ್ಮ ಮಗಳು ಆಶ್ಟ್ಲಲ್ಲಿದ್ದಾಳೆ ಇನ್ನೊಬ್ಬಳು ಅವಳು ಆಶ್ಟ್ಲಿಂದ ಏನೇ ಒಂದು ಇದು ಪ್ರಾಬ್ಲಮಿದ್ರೂ ಒಂದು ಇದಿದ್ರೂ ಆನ್ ಗ್ರೂಪ್ ಮಾಡಿದ್ದಾರೆ ನನ್ನ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಬಂದಿದೆ ಬಂದು ಈ ಥರ ನಿಮ್ಮ ಮಗುನ ಕರ್ಕೊಣೋಬೇಕು ಎಗ್ಸಾಮ್ ಆಗಿದೆ ಇಲ್ಲ ಈ ಥರ ಫೋಗ್ರಾಮ್ ಇದೆ ಕರ್ಕೊಣೋಗಿ ಬಂದು ಇಲ್ಲ ನೀವು ಬಂದು ಜಾಯ್ನ್ ಆಗಿ ಈ ಥರ ಮೀಟಿಂಗಿದೆ ಅಂತೇಳ್ತಾರೆ ಆವಾಗ ನಾವು ಮೀಟಿಂಗ್ ಅಟೆಂಡ್ ಮಾಡ್ತೀರಿ ಇಲ್ಲಾಂದರೆ ಮಗುನ ಹೋಗಿ ಕರ್ಕೊಂಬರ್ತಿರಿ ಆ ಥರ ಮೊಬೈಲಿಂದ ತುಂಬ ತುಂಬ ಅನುಕೂಲ ಇದೆ ನನ್ಗಂತೂ ಮೊಬೈಲ್ ಇಲ್ಲ ಅಂದರೆ ಇರಕ್ಕೆ ಆಗಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಮೊಬೈಲು ನನಗಂತೂ ಒಂದು ಯೋಗ ಇರ್ಬೋದು ಎಲ್ಲನು ಯೋಗ ಗ್ರೂಫ್ ಇರ್ಬೋದು ಸ್ಕೂಲ್ಲ ಗ್ರೂಫ್ ಇರ್ಬೋದು ಎಲ್ಲದು ಮೊಬೈಲಲ್ಲೇ ನಾನು ಒಂದು ಇದು ಸಂಘದ್ದಿರ್ಬೋದು ಮೊಬೈಲಲ್ಲೇ ಗ್ರೂಫಿದೆ ತುಂಬ ಗ್ರೂಫಿದೆ ನನಗೆ ಮತ್ತು ಫೋನಿಂದ ಅಂತೂ ತುಂಬ ಅನುಕೂಲ ಇದೆ ಎಲ್ಲೆಲ್ಲಿ ಏನೇನು ನಡಿತೈತೆ ಫೋನಲ್ಲಿ ಇವಾಗ ನಮಗೆ ಗೃಹಿಣಿಯರಿಗೆ ಸೀರಿಯಲ್ಲಂದರೆ ಸೀರಿಯಲ್ ನೈಟ್ ನೋಡೋಕ್ಕಾಗಿಲ್ಲ ಮಕ್ಳು ಓದ್ತಾಯಿದ್ದರು ಅದನ್ನು ನಾವು ಮೊಬೈಲಲ್ಲೇ ನೋಡ್ಕೊತಿರಿ ಮತ್ತು ಟಿ ವಿ ನೈನ್ ಇರ್ಬೋದು ಅದನ್ನು ಅಷ್ಟೆ ಫೋನಲ್ಲೇ ಬರುತ್ತೆ ಎಲ್ಲಿ ಏನಾಯಿತು ಎಲ್ಲಿ ಮಳೆನೋ ಎಲ್ಲಿ ಇದಾಯಿತೋ ಎಲ್ಲೇನು ಪ್ರಾಬ್ಲಮ್ ಆಗಿದೆಯೋ ಅಂತೇಳ್ಬಿಟ್ಟು ನಾವು ಮೊಬೈಲಲ್ಲೇ ನೀಟಾಗಿ ನೋಡ್ಕೊತಿರಿ ಆ ಥರ ತುಂಬ ಚೆನ್ನಾಗಿದೆ ಮತ್ತು ಫಿಲಮ್ಗಳು ನೋಡ್ಬೋದು ಮೊಬೈಲಲ್ಲಿ ಫೋಟೋಸು ವಿಡಿಯೋಸು ನಾವು ದುಡ್ಡು ಕೊಟ್ಟೂ ಇದರಲ್ಲಿ ಹೋಗಿ ನೋಡಕ್ಕಾಗಿಲ್ಲಾಂದ್ರೂ ಡೈ ಫೋನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಫೋರ್ಟಿ ಫೋನ ಇದು ನೋಡ್ಕೊಬೋದು ಟಿ ವಿ ನೋ ಟಿ ವಿ ಟಿ ವಿನಲ್ಲಿ ಬರೋದೆಲ್ಲ ಫೋನಲ್ಲಿ ಬರುತ್ತೆ ನಮ್ಮ ಟಿ ವಿ ಆನ್ ಮಾಡಿಲ್ಲಾಂದ್ರು ಫೋನಲ್ಲಿ ನಾನು ಡೈಲಿ ನೋಡ್ಕೊತಿನಿ ನನಗೆ ಫೋನು ತುಂಬ ಉಪ್ಯೋಗ ಬಂದೈತೆ ಮತ್ತು ನಾ ಅಮೆಝಾನಲ್ಲಿ ತುಂಬ ಟ್ಯಾಂಕ್ಸು ಅವ್ರಿಗೆ ಮ ಬುಕ್ ಮಾಡಿದೆ ಎರಡು ದಿಸಕ್ಕೆ ಬಂತು ಅದು ಪ್ಯಾಕಿಂಗೆಲ್ಲ ತುಂಬ ಚೆನ್ನಾಗಿತ್ತು ಕೆಲವ್ರು ಹೇಳ್ತಾರೆ ಚೆನ್ನಾಗಿ ಬರಲ್ಲ ಒಡ್ದೋಗಿತ್ತು ಹಂಗೆ ಹಿಂಗೆ ಅಂತ ನನಗೇನಿಲ್ಲ ನಂಗೆ ಚೆನ್ನಾಗಿ ಬಂದಿದೆ ನಾನು ಚೆನ್ನಾಗಿ ಮೊಬೈಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಮ್ಮ ರಿಲೇಷನರ್ಗೂ ನಾನು ಹೇಳ್ದೆ ಈ ಥರ ಕೀಫೋಡ್ ಸಟ್ ತಗೊಂಡಿದ್ದರು ಬೇಡ ಈ ಥರ ತಗೊಳ್ರಿ ಇದರಿಂದ ಈ ಥರ ಉಪಯೋಗ ಇದೆ ಫೋನಲ್ಲೇ ಎಲ್ಲ ಬರುತ್ತೆ ಇವಾಗ ನಾವು ಬಟ್ಟೆ ಒಗ್ದಿರ್ತಿರಿ ನಾವೆಲ್ಲೋ ಆಚೆ ಹೋಗ್ಬೇಕಾಗುತ್ತೆ ನಾನು ಫೋನಲ್ಲೇ ನೋಡ್ಕೊಂಬಿಡ್ತೀನಿ ಮಳೆ ಎಷ್ಟೊತ್ತಿಗ್ ಬರ್ತಿದೆ ಬಿಸಿಲು ಎಷ್ಟೊತ್ರವರ್ಗೂ ಇದೆ ನಾನು ಬಿಸಿಲು ಇದ್ದಾರೆ ಹಾಂ ಒಣ್ಗಾಗ್ತಿನಿ ಮಳೆ ಬರಂಗಿದ್ರೆ ಎತ್ತಿ ಒಳಗಡೆ ಹಾಕ್ತಿನಿ ನಂಗೆ ಅದಂತೂ ತುಂಬ ಇಷ್ಟ ನಾನು ಎಲ್ಲರ್ಗು ಅದೇ ಹೇಳೋದು ಫಶ್ಟು ಮೊಬೈಲಲ್ಲಿ ನೋಡಿ ಮೊಬೈಲಲ್ಲಿ ನೋಡಿ ಮಳೆ ಬರ್ತಾಯ್ತೊ ಇಲ್ಲೋ ಬಟ್ಟೆ ಎತ್ತಾಕ್ಬೇಕು ಮೇನ್ ನಮಗೆ ಬಟ್ಟೆ ಅಲ್ವಾ ಮೇನು ಮಕ್ಳದು ಯುನಿಫಾಮು ಅದೆಲ್ಲ ಬೇಕಾಗತ್ತೆ ಅಂದ್ಬಿಟ್ಟು ನಾನು ಫೋನಲ್ಲೇ ನೋಡ್ಕೊತಿನಿ ಮತ್ತು ಇನ್ನೊಂದಂದರೆ ನಮಗೆ ಫೋನ್ ಕಾಲ್ಗಳು ಬರ್ತಾ ಇರ್ತೈತೆ ಯಾರು ಏನು ಅಂತ ಗೊತ್ತಿರಲ್ಲ ಅವರು ಹೆಂಗ್ ಯಾವ್ದು ಯಾವ ಥರನೋ ಮಾತಾಡ್ತಾರೆ ಅದನ್ನು ನಾನು ಯಾರೇ ಫೋನ್ ಮಾಡಲಿ ನನಗೆ ನಾನು ರೆಕಾರ್ಡ್ ಮಾಡ್ಕೊತಿನಿ ರೆಕಾರ್ಡ್ ಮಾಡಿಕೊಂಡು ಅದು ನೀಟಾಗಿ ಇನ್ನೊಂದ್ಸತಿ ಕೇಳಿಸ್ಕೊಂಡು ಅವ್ರ ನೆಕ್ಶ್ಟು ನಮ್ಮನೆಯವ್ರ್ಗೆ ತೋರಿಸ್ತಿನಿ ಈ ಥರ ರೆಕಾರ್ಡ್ ಇವ್ರು ಬಟ್ ನಮ್ಮ ರಿಲೇಷನವರೇ ಇರ್ಬೊದು ಒಂದ್ಸತಿ ಮಾತಾಡಿರೋದು ಇನ್ನೊಂದ್ಸತಿ ಮಾತಾಡಲ್ಲ ಅವರು ಇವಾಗ ಫೋನಲ್ಲಿ ಒಂಥರ ಮಾತಾಡಿರ್ತಾರೆ ಎದ್ರಿಗ್ ಬಂದರೆ ಒಂಥರ ಮಾತಾಡಿರ್ತಾರೆ ಅವಾಗ ನಾವು ಏನ್ಮಾಡ್ತಿರಿ ನಾನು ಫೋನಲ್ಲಿ ನೀಟಾಗಿ ರೆಕಾರ್ಡ್ ಮಾಡ್ಕೊಂಡಿರ್ತಿನಿ ಅವಾಗ ನೋಡ್ಸ್ತಿನಿ ನಾನು ನೋಡಿರಿ ನೀವು ಆವತ್ತು ಈ ಥರ ಮಾತಾಡಿದ್ರಿ ನೋಡಿರಿ ರೆಕಾರ್ಡಲ್ಲಿದೆ ನೀವು ನೋಡಿದ್ರೆ ಇವಾಗ ಮುಂದೆ ಬಂದು ಈ ಥರ ಮಾತಾಡಿದ್ರಿ ಮೇನ್ ನನಗೆ ಈ ರೆಕಾರ್ಡಿಂಗು ನನಗೆ ತುಂಬ ಇಷ್ಟ ಎಷ್ಟೋ ಸಾರಿ ಆಗಿದೆ ಈ ಥರ ರೆಕಾರ್ಡಿಂಗು ನನ್ನ ಫೋನಲ್ಲಿ ನಂಗಂತೂ ರೆಕಾರ್ಡಿಂಗ್ ಮಾತ್ರ ತುಂಬ ಉಪ್ಯೋಗ ಬಂದೈತೆ ಮತ್ತು ಸೀರಿಯಲ್ಲು ಸೀರಿಯಲ್ ನೋಡ್ತಿನಿ ನಾನು ಧಾರಾವಾಹಿಗಳು ನನಗದು ತುಂಬ ಇಷ್ಟ ಅಂದರೆ ನಮ್ಮ ಮಗ್ಳಿಗಂತು ಜಾಸ್ತಿ ಇಷ್ಟ ಅಂದರೆ ಗೂಗಲ್ ಗೂಗಲಿಂದನೇ ನನ್ನ ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಿದ್ದಾಳೆ ಅದ್ರಿಂದಂತೂ ಅಮ್ಮ ಅಲ್ಲಿ ಪಾಠ ಮಾಡಿಲ್ಲಾಂದ್ರೂ ನನಗೆ ಇಲ್ಲಿ ತುಂಬ ಚೆನ್ನಾಗಿ ಗೂಗಲ್ ಆಂಟಿ ಹೇಳ್ಕೊ ಆಂಟಿ ಅಂತ ಇಟ್ಬಿಟ್ಟಿದ್ದಾರೆ ಗೂಗಲ್ ಆಯಮ್ಮನ ಅಮ್ಮ ಗೂಗಲ್ ಆಂಟಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರಮ್ಮ ನನಗೆ ತುಂಬ ಅರ್ಥಾಗಂಗ್ ಹೇಳ್ಕೊಡ್ತಾರಮ್ಮ ಅಂತ ಮೂರು ಗಂಟೆ ರಾತ್ರಿ ಆಗಲಿ ನಾಲ್ಕು ಗಂಟೆ ರಾತ್ರಿ ಆಗಲಿ ಗೂಗಲಲ್ಲಿ ಹಾಕಿ ಅವಳು ಪಾಠ ಕೇಳ್ತಾಳೆ ಪ್ರಶ್ನೆ ಉತ್ತರ ಕೇಳ್ತಾಳೆ ನಂಗೆ ಅದೊಂದು ಮೊಬೈಲಿಂದ ಒಳ್ಳೆ ಅನುಕೂಲ ಬಟ್ ನಂಗೆ ಸಂಘಗಳದ್ದು ಅನುಕೂಲ ಇಷ್ಟಿದೆ ಮೊಬೈಲಲ್ಲಿ ನಂಗಂತೂ ತುಂಬಾ ಇಷ್ಟ ನಮ್ಮ ಮನೆಯವ್ರ ಹತ್ರನು ಮೊಬೈಲಿದೆ